ನಾವು ಮಣ್ಣಿನಲ್ಲಿ ಗಣೇಶನನ್ನು ಮಾಡುತ್ತೇವೆ ಗಣೇಶ ಹಬ್ಬದಲ್ಲಿಯೇ ದುಡ್ಡು ಕೊಟ್ಟು ತರೋದರಿಂದ ಏನು ಉಪಯೋಗ ಇರೋದಿಲ್ಲ ಹಾಗಾಗಿ ನಾವು ನಮ್ಮ ಕೆರೆಯಲ್ಲಿ ಹೋಗಿ ಮಣ್ಣನ್ನು ತಗೊಂಬಂದು ನಾವು ನಮ್ಮ ಕಸಿನ್ಸ್ ಜೊತೆ ಸೇರಿಕೊಂಡು ಗಣೇಶನನ್ನು ಮಾಡ್ತೀವಿ ಅದು ತುಂಬಾ ನಮಗೆ ಖುಷಿಯಿದೆ